ಹಲೋ ಮೇಡಮ್ ನಾವು ಪ್ರವಾಸಿ ನಾನು ಹೈದ್ರಾಬಾದಿಂದ ಫೋನ್ ಮಾಡ್ತಾಯಿರೋದು ನಿಮಗೆ ನೀವು ಆಯುರ್ವೇದಿಕ್ಕೂ ಅಂಗಡಿಯನ್ನು ಇಟ್ಟಿದ್ದೀರಂತೆ ಅದಕ್ಕಾಗಿ ನಾ ನನಿಗೆ ಯಾರೋ ಹೇಳಿದ್ರು ನಾನು ಇಲ್ಲಿ ಯಾವ್ದು ಯಾವುದೋ ಇಂಗ್ಲೀಷ್ ಔಷಧಿಗಳನ್ನು ತಗೊಂಡು ನನ್ನ ನನಗೆ ಅದು ಹಿಡಸ್ತಾಯಿಲ್ಲ ಅದಕ್ಕೋಸ್ಕರ ನಾನು ನಿಮ್ಮನ್ನು ಕೇಳ್ತಾಯಿದ್ದೀನಿ ಏನಾದರೂ ಅನುಕೂಲ ಇದೆಯಾ ಅಂತ ನನಗೆ ತಲೆ ಸುತ್ತನೂ ನೋವು ಬರುತ್ತೆ

ಅಲ್ಲ ಅದರಿಂದ ಏನು ಸಹ ಇದು ಎಫೆಕ್ಟ್ಸ್ ಇಲ್ಲವಾ ನಮಗೆ

ಹ್ಞೂ

ಹ್ಞೂ ಮಾಡ್ತೀನಿ ಹಾಂ ಸರಿ ಆಯಿತು ಹಾಂ ಹಾಂ ಬರ್ತೀನಿ ಹ್ಞೂ ಸರಿ